ನಾವು ಚಿಕ್ಕವರಿದ್ದಾಗ ನಮಗೆ ಪ್ರತಿನಿತ್ಯ ಶಾಲೆಯಲ್ಲಿ ಕಾಗುಣಿತ ಬರೆಸ್ತಾಯಿದ್ರು ಡಬಲ್ ಲೈನ್ ಪುಸ್ತಕದಲ್ಲೇ ಬರೆಸ್ತಾಯಿದ್ರು ಹಾಗಾಗಿ ನಮ್ಮ ಒಂದು ಬರವಣಿಗೆ ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟೇ ವಯಸ್ಸಾದರೂ ಕೂಡ ನಂದು ತುಂಬನೇ ಚೆನ್ನಾಗಿ ಇದೆ ಹಾಗಾಗಿ ಕಾಗದದ ಮೇಲೆ ಲೇಖನಿ ಸಹಾಯದಿಂದ ನಾವು ಏನು ಸಾಂಪ್ರದಾಯಿಕವಾಗಿ ಬರೀತೀವಿ ಅದೇ ಬಹಳ ತುಂಬ ಚೆನ್ನಾಗಿ ಕಾಣಿಸೋದು ಅದರಲ್ಲಿ ನಮ್ಮ ಒಂದು ಮಾನಸಿಕ ಸ್ಥಿತಿಗತಿ ಅಡಗಿರುತ್ತೆ ಆದರೆ ಈ ಲ್ಯಾಪ್ಟಾಪ್ನಲ್ಲಿ ಮೊಬೈಲ್ನಲ್ಲಿ ಬರೆಯುವಂಥದ್ದು ಕೇವಲ ಒಂದು ಯಾಂತ್ರಿಕವಾಗಿ ಬರೆಯುತ್ತಿದ್ದೀರಿ ಅನ್ನೋ ಒಂದು ಭಾವನೆ ಮೂಡಿಸುತ್ತೆ ಇತ್ತೀಚಿನ ಮ ದಿನಗಳಲ್ಲಿ ಬರವಣಿಗೆಗೆ ಬೇಡಿಕೆ ಕಡಿಮೆ ಆಗಿದ್ದರು ಕೂಡ ಶಾಲಾ ಹಂತದಲ್ಲಿ ಅದನ್ನು ಇನ್ನೂ ಭಾರತದಲ್ಲಿ ಉಳಿಸ್ಕೊಂಡಿರೋದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು